ನಾನು ನಗರದಲ್ಲಿ ಪಾಠ ಹೇಳುವ ಪದ್ಧತಿಯನ್ನು ಕುರಿತು ಮಾತಾಡ್ತೀನಿ ನ ನಗರದಲ್ಲಿ ಏನಂದರೆ ನಗರದಲ್ಲಿ ಶಾಲೆಗಳು ಹೇಗಿರ್ತಾವೆ ಅಂತಂದರೆ ಅಲ್ಲಿ ಒಂದು ನಿಯಮಗಳಿರ್ತವೆ ಇದೇ ಥರ ಇರುಗಬೇಕು ಇದೇ ಥರ ಶಿಸ್ತಿನಿಂದ ಇರಬೇಕು ಇದೇ ಥರ ಬಟ್ಟೆ ಹಾಕ್ಕೋಬೇಕು ಅಂತ ಇರುತ್ತೆ ಅದೇ ಥರ ನಿಯಮಗಳನ್ನ ಪಾಲಿಸ್ತಾರೆ ಆಮೇಲೆ ಕೆಲವೊಂದು ಪರೀಕ್ಷೆಗಳ್ನ ಮಾಡ್ತಾರೆ ಅಂದ್ರೆ ಎರಡ್ ತಿಂಗ್ಳಿಗ್ ಒಂದ್ಸಲಿ ಪರೀಕ್ಷೆಗಳ್ನ ಮಾಡ್ತಾರೆ ಅವಾಗ ನಮ್ಗೆ ತುಂಬಾ ತುಂಬ ಈಸಿ ಆಗುತ್ತೆ ಓದೋದಕ್ಕೆ ಅಂದರೆ ದೊಡ್ಡ ದೊಡ್ಡ ಪರೀಕ್ಷೆಗಳನ್ನ ಬರ್ಯೋದಕ್ಕೆ ತುಂಬ ನಮಗೆ ಈಸಿ ಆಗುತ್ತೆ ಆಮೇಲೆ ಇನ್ನೂ ಏನೇನು ಅಂತಂದರೆ ನಮ್ಮ ಶಿಕ್ಷಕರು ಕೂಡ ಅಷ್ಟೇ ಒಂದು ಶಿಸ್ತಿನಿಂದ ಇರ್ತಾರೆ ಆಮೇಲೆ ನಾವು ನಿಯಮವಾಗಿ ಕಾಲೇಜಿ ಕಾಲೇಜು ಅಥವಾ ಶಾಲೆಗೆ ಹೋಬೇಕು ನಿಯಮವಾಗಿ ನಾವು ಒಂಬತ್ತು ಗಂಟೆಗೆ ಶಾಲೆಗೆ ಅಂದರೆ ಅದೇ ಸಮಯದಲ್ಲಿ ನಾವು ಹೋಗ್ಬೇಕು ಬರುವಾಗಲೂ ಅಷ್ಟೆ ನಾಲ್ಕು ಗಂಟೆ ಅಂತ ಅಂದರೆ ನಾಲ್ಕು ಗಂಟೆಗೆ ಸಮಯಕ್ಕೆ ಬರು ಬರಬೇಕು ಈ ಥರ ನಮ್ಮ ನಗರಗಳಲ್ಲಿ ಇರುತ್ತೆ